ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಡುಗೆಯನ್ನು ಹವ್ಯಾಸವಾಗಿ ಸ್ವೀಕರಿಸುವಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ತಾಯಿ ಅಥವ ಕುಟುಂಬದ ಸದ್ಯಸರ ಪಾತ್ರವೇನು ಅಂತ ಇದೆ ಇದ್ರ ಬಗ್ಗೆ ನಾವು ಫಸ್ಟ್ ಆಫ್ ಆಲ್ ಪೀಠಿಕೆಯನ್ನ ನೋಡ್ತಾ ಹೋಗ್ತೀವಿ ಆಹಾರ ನಾವು ಆಹಾರ ಬೇಕೆ ಬೇಕು ನಮಗೆ ಯಾಕಪ್ಪ ಅಂತ ಅಂದರೆ ಮನುಷ್ಯ ದಿನಾಲು ದುಡಿತಾನೆ ಕೆಲಸ ಮಾಡ್ತಾನೆ ಏನಕ್ಕೋಸ್ಕರಪ್ಪ ಅಂತ ಅಂದರೆ ಆಹಾರವನ್ನ ಸಂಗ್ರಹಣೆ ಮಾಡಿ ಆಹಾರವನ್ನ ಸ್ವೀಕರಿಸಕ್ಕೋಸ್ಕರ ಅಥ್ವ ಆಹಾರವನ್ನ ತಿನ್ನೋದಿಕ್ಕೋಸ್ಕರ ಅವನು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಸೊ ಹಾಗಾಗಿ ಆಹಾರ ಇಲ್ಲದೆ ನಾವು ಬದುಕಲಾರು ಹಾಗೆ ಆಹಾರವನ್ನ ಹಾಗೆ ನಾವು ಡೈರೆಕ್ಟ್ ಈಗ ಹಣ್ಣು ತರ್ಕ ಹಣ್ಣು ಬೇಡ ತರ್ಕಾರಿಗಳನ್ನ ತಂದು ಹಂಗೆ ತಿನ್ನಕ ಆಗುತ್ತ ಹಿಂದೆ ತಿನ್ನೋರು ಆದಿ ಮಾನವರು ಹಿಂದೆ ಆದಿ ಮಾನವರು ತರಕಾರಿ ಆಗಲಿ ಏನೆ ಆಗಲಿ ಬೇಯಿಸಿ ತಿನ್ನಬೇಕು ಅಂತನೆ ಗೊತ್ತಿರಲಿಲ್ಲ ಅದು ಹೇಗಪ್ಪ ತಿಳ್ಕೊಂಡರು ಅಂತ ಅಂದರೆ ಆ ಆದಿ ಮಾನವರು ಗೆಡ್ಡೆ ಗೆಣಸು ಸಿಕ್ಕಾದ ಭೂಮಿಯಲ್ಲಿ ಸಿಕ್ದಂತಹ ಅನೇಕ ರೀತಿಯ ಆದಂಥ ಫಲಗಳ್ನ ತಿನ್ಕಂಡು ಜೀವನ ಮಾಡ್ತಿದ್ದರು ಬೇಯ್ಸಿ ತಿನ್ನಬೇಕು ಅಂತ ಅವ್ರಿಗ ಗೊತ್ತಿರಲಿಲ್ಲ ಅದು ಹೇಗಪ್ಪ ಬೇಯ್ಸಿ ತಿನ್ನಬೇಕು ಅಂತ ಗೊತ್ತಾಯಿತು ಒಂದು ದಿನ ಕಾಡಿಗೆ ಒಂದು ಕತೆ ಇದೆ ಇದ್ರ ಹಿಸ್ಟ್ರಿ ಕಾಡಿಗೆ ಬೆಂಕಿ ಬಿತ್ತು ಆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಒಂದು ಈ ಹಂದಿ ಅನ್ನಾ ಅಂತ ಪ್ರಾಣಿ ಹೋಗಿ ಅಂದರೆ ಪಿಗ್ ಪಿಗ್ಗು ಹೋಗಿ ಸಿಗಾಕತ್ತು ಕಾಡು ಒಳಗಡೆ ಆ ಬೆಂಕಿ ಒಳಗೆ ಅನಾಹುತಿಗೆ ತುತ್ತಾಯಿತು ಆ ಬಿದ್ದು ಆ ಬೆಂಕಿ ಹಚ್ಕಂಡು ಅದೆಲ್ಲ ಚೆನ್ನಾಗಿ ಸುಟ್ಟೋಗ ಬಿಡ್ತು ಆ ಹ ಕಾಡಿನ ಮನುಷ್ಯ ಅದು ಇದು ಎಲ್ಲ ತಿಂದು ಹೆದ್ರಕಂಡ್ ಹೋಗಿದ್ರು ನಂತರ ಹಂದಿ ಹತ್ರ ಬಂದರು ಇದೇನು ಹಿಂಗಾಗಿದ್ಯಲ್ಲ ಅಂತ ನೋಡ್ತಾನೆ ಒಂಚೂರು ಮುಟ್ಟಿ ನೋಡ್ತಾನೆ ಆಮೇಲೆ ಅದನ್ನ ಒಂಚೂರು ಮುಟ್ಬುಟ್ಟು ಒಂಚೂರು ತಿಂದು ನೋಡ್ತಾನೆ ಹೇ ಚೂರು ಹೇಗಿದೆ ತಿನ್ಬೋದ ಅಂತ ಯೋಚನೆ ಮಾಡ್ತಾನೆ ಇನ್ನೊಂದು ಚೂರು ಬೆಟ್ಟು ಹಾಕಿ ತಿಂತಾನೆ ಆ ಮೆತ್ತ ಮೆತ್ತಗ ಆಗಿರತ್ತಲ್ಲ ಬೆಂದಿರ ಅಂತ ಆ ಹಸಿ ಮಾಂಸ ಇತ್ತು ಅದು ಬೆಂದಾದ ನಂತರ ರುಚಿ ಬಂತು ಹಾಗೆ ಬೆಟ್ಟು ಹಾಕಿ ಒನ್ನೊಂದು ಬೆಳ್ಳಲ್ಲಿ ತಿಂತಾ ತಿಂತಾ ಹೋಗ್ತಾನೆ ಅವನಿಗೆ ರುಚಿ ಬರುತ್ತೆ ಸೊ ಹಾಗಾಗಿ ರುಚಿ ಬಂತ ಆ ತಕ್ಷಣ ಅವ್ನ ಏನು ಮಾಡ್ತಾನೆ ಓ ಆಹಾರ ಬೇಯಿಸಿ ತಿಂದರೆ ಈ ಥರ ರುಚಿ ಬರುತ್ತೆ ಅಂತ ಅವನು ಬೆಂಕಿನ ಕಂಡ್ಕೊಂಡ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಟಚ್ ಮಾಡಿ ಅದರಿಂದ ಬೆಂಕಿನ ಕಂಡ್ಕೊಂಡ ಹೆಂಗ್ ಕಲ್ಲಿಂದ ಕಲ್ಲಿಗ ಟಚ್ ಮಾಡದರೆ ಬೆಂಕಿ ಬರುತ್ತೆ ಅನ್ನದನ್ನ ಕಲ್ತ ಕಂಡ ಹಾಗಾಗಿ ಆಹಾರನ ಬೇಯ್ಸೋದನ್ನ ಅಥವಾ ಬೆಂಕಿನ ಕಂಡು ಹಿಡ್ಕೊಂಡು ಬೇಯ್ಸೋದನ್ನ ತಿಳ್ಕೊಂಡು ಬಂದ ಆಗ ಹಾಗೆ ಬಂದ ನಂತರ ಅನೇಕ ನಾಗರಿಕತೆಗಳು ಮುಂದುವರೆದವು ಅನೇಕ ನಾಗರಿಕತೆಗಳು ನದಿ ದಂಡೆ ಮೇಲಿಂದ ಬೆಳ್ದ ಬಂದವು ಅಲ್ಲಿ ನೀರಿನ ಆವಶ್ಯಕತೆ ಇತ್ತು ಸೊ ನೀರನ್ನ ಬಳಸ್ಕೊಂಡು ಪ್ರತಿ ಜೀವ್ನನ ಮಾಡ್ತಾ ಬಂದರು ಕಾಲ ಇಂಪ್ರೊಮೆಂಟ್ ಆದಂತೆ ಮನುಷ್ಯ ಬದಲಾದಂತೆ ಕಾಲನು ಬದಲಾಯಿತು ಹಾಗೆ ಹಿಂದೆಯಿಂದ ಆ ಪಾತ್ರೆಗಳನ್ನ ಕಂಡ್ಕೊಂಡಾ ಹಿಂದೆ ಮಾ ಆದಿಮಾನವ ಪಾತ್ರೆಗಳಲ್ಲಿ ಬೇಯ್ಸೋದನ್ನ ಕಲ್ತ ಕೊಂಡ ಆಮೇಲೆ ಬರ್ತಾ ಬರ್ತಾ ಆದಿಮಾನವ ಮಾನವನಾಗಿ ಬದಲಾವಣೆಗೊಂಡ ಆ ನಂತರ ಈಗಿನ ಕಾಲದಲ್ಲಿ ನೋಡೋಕೆ ನಮಗೆ ಇಂಥಾ ಪಾತ್ರೆಗಳಲ್ಲಿ ಕುಕ್ಕರ್ ಇಂದ ಇಡ್ದು ಗೀಸಂಗು ಪ್ರತಿಯೊಂದು ಗೀಸರು ಕುಕ್ಕರು ಈ ನೀರು ಕಾಯ್ಸ್ಕೊಳೋದಕ್ಕು ಅಷ್ಟೇನೆ ಈ ಸೋಲಾರ್ಗು ಇವೆಲ್ಲ ಬಂದು ಸೊ ಹಾಗಾಗಿ ಅವುನ್ನೆಲ್ಲ ನೋಡ್ತಾ ಬಂದ್ವಿ ದಿನೆ ದಿನೆ ಕಾಲ ಬದಲಾಯ್ತ ಬಂತು ಆ ಬದಲಾದ ನಂತರ ಮನುಷ್ಯನು ಬದಲಾದ

ಅಂದರೆ ನಾವು ಚಿಕ್ಕವ್ರ ಇದ್ದಾಗ ನಮ್ಮ ತಾಯಿನೆ ನಮಗೆ ಅಡ್ಗೆ ಮಾಡ್ಕೊಡ್ತಾ ಇದ್ದರು ಅವರು ಡೈಲಿ ಆಹಾರನ ಹೇಗೆ ಮಾಡಬೇಕು ಸುಚಿಯಾಗಿ ನೀರನ್ನ ಬಳಸ್ಕೊಂಡು ಹೇಗೆ ಬೇಯಿಸ್ಬೇಕು ಅದಕ್ಕೆ ಏನು ಹಾಕದ್ರೆ ಯಾವ ರೀತಿ ರುಚಿಯಾಗಿರತ್ತೆ ಅದಕ್ಕೆ ಮಸಾಲೆ ಪದಾರ್ಥ ಯಾವ ರೀತಿ ಬಳಸಬೇಕು ಹೇಗೆ ಸೊಪ್ಪು ತರಕಾರಿ ಹಣ್ಣುಗಳು ಇವನ್ನೆಲ್ಲ ಬಳ್ಸಿ ಅಥ್ವ ಹಣ್ಗಳನ್ನ ಬಳ್ಸಿ ಸಲಾಡ್ ಆಗಿರ್ಬೋದು ಅಥ್ವ ತರ್ಕಾರಿಗಳ ಬಳ್ಸಿ ಸಾಂಬರ್ ಆಗಿರ್ಬೋದು ಮಾಂಸ ಅಥ್ವ ಆ ಕುಳಿ ಕುರಿ ಕೋಳಿ ಇವ್ನೆಲ್ಲ ಬೇಯ್ಸಿ ತಿನ್ನೋವಂಥದ್ದನ್ನ ನಮ್ಮ ಅಮ್ಮ ಚೆನ್ನಾಗಿ ನಮಗೆ ಮಾಡ್ತಾ ಬಂದರು ಹಾಗೆ ನಮ್ಮ ತಾಯಿಯವರು ಅಡಿಗೆಯನ್ನ ದಿನಾಗಲು ಹವ್ಯಾಸವಾಗಿ ಸ್ವೀಕರಸ್ತಾ ಬಂದರು ಯಾಕಪ್ಪ ಅಂತಂದರೆ ನಾವು ತಿನ್ನೊದಿಕ್ಕೋಸ್ಕರ ನಮ್ಮ ಅಮ್ಮ ಅಡಿಗೆನ ತಯಾರ್ಸೋರು ದಿನ ರೀ ದಿನ ನಿತ್ಯ ದಿನಾಗಲು ಪಲಾವ್ ಆಗಿರ್ಬೋದು ಪಾಯಸ ಆಗಿರ್ಬಹುದು ದೋಸೆ ರೊಟ್ಟಿ ಚಪಾತಿ ಪರೋಟ ದಿ ಅನೇಕ ರೀತಿಯಾದಂತಹ ಅಡಿಗೆ ತಿನಿಸುಗಳನ್ನ ಬಾಯಿಗೆ ರುಚಿಯಾಗಿ ನಮ್ಮ ಅಮ್ಮ ನಮಗೆ ತಯಾರ್ಸಿ ಕೊಡ್ತಾಯಿದ್ದರು ಹಾಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಕ್ಕ ಆಗಿರ್ಬೋದು ನಮ್ಮ ಸಿಸ್ಟರ್ ಆಗಿರ್ಬೋದು ನಮ್ಮ ಅಜ್ಜಿ ತಾತ ಅತ್ತೆ ಮಾವಂದಿರು ಎಲ್ಲ ಸೇರ್ಕೊಂಡು ಅಡಿಗೆ ಮಾಡೋರು ಅಷ್ಟು ರುಚಿಯಾಗಿ ಮಾಡ್ಕೊಡೋರು ಫಂಕ್ಷನ್ಸ್ಗಳಲ್ಲಿ ಹಾಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಅತ್ತೆ ಅವರು ಚೆನ್ನಾಗೆ ಅಡ್ಗೆನ ಮಾಡ್ತಾ ಬಂದರು ಅವರು ಡೈಲಿ ಹವ್ಯಾಸವಾಗಿ ಬೆಳಗ್ಗೆ ಎದ್ದರೆ ಈಗ ಚಿತ್ರಾನ್ನಕ್ಕೆ ಬಜ್ಜಿ ಅಥ್ವ ಇಡ್ಲಿ ಜೊತೆ ವಡೆ ಸಾಂಬರ್ ಚಟ್ನಿ ಇವನ್ನೆಲ್ಲ ಮಾಡ್ತಾ ರುಚಿ ರುಚಿಯಾಗಿ ಆಹಾರನ ನಮಗೆ ಮಾಡಿ ಕೊಡೋರು ನಾವು ಅದನ್ನ ಸೊ ಡೈಲಿ ಸವಿತಾ ಇದ್ವಿ ಆಗ ಆಹಾರನ ಸವಿಯಲು ಆಹಾ ರುಚಿ ಹೇಳಕ್ಕೆ ತೀರದು ಅಷ್ಟು ರುಚಿ ರುಚಿಯಾಗಿ ಅಡ್ಗೆನ ನಮಗೆ ಮಾಡ್ಕೊಡ್ತಾ ಬಂದರು ಹಾಗೆ ನಮ್ಮ ಕುಟುಂಬದ ಸದಸ್ಯೆದವರು ಅಡಿಗೇನ ನೀಟಾಗಿ ಯಪ್ಪಾ ಅಷ್ಟು ರುಚಿಕರವಾಗಿ ಹೋಟೆಲ್ಗು ಹೋಗೋದು ಬೇಡ ಆ ಹೋಟೆಲ್ ಆ ಈ ಸಾಮಾನು ಈ ಸಾಮಾನು ಹಾಕಿ ರುಚಿ ಮಾಡ್ತಾರೆ ಬಟ್ ಮನೇಲಿ ತಾವೇ ಮಸಾಲೆ ಪದಾರ್ಥನ ಸಂಗ್ರಹಣೆ ಮಾಡಿ ಈಗ ಕಬಾಬ್ ಪೌಡರ್ ಆಗಿರ್ಬೌದು ಬಿಸಿಬೇಳೆಬಾತು ಆಗಿರ್ಬೌದು ಫಿಗರ್ ರೈಸ್ ಪೌಡರ್ ಆಗಿರ್ಬೌದು ಅಥವ ಪುಳಿಯೋಗರೆ ಆಗಿರ್ಬೌದು ನಮ್ಮ ಅಜ್ಜಿ ಮನೇಲೆ ಮಾಡ್ತಾರೆ ಪುಳಿಯೋಗರೆ ಯಾವ ಹೋಟೆಲ್ಗೇನು ಸಮ ಇಲ್ಲ ಆ ರೀತಿಯಾಗಿ ಮಾಡ್ತಾರೆ ಆಹ ಪುಳಿಯೋಗರೆ ಮಾಡ್ಬಿಟ್ಟರೆ ನಮ್ಮ ಅಜ್ಜಿ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ನಮಗೆ ಹಿಂದಿನ ಕಾಲ್ದವರು ಅಷ್ಟು ರುಚಿಯಾಗಿ ಅಡ್ಗೆ ಘಮಘಮ ಅಂತ ಇರೋದು ಅವ್ರೆ ಕಾಳು ಸಾಂಬಾರು ಆಗಿರ್ಬೋದು ಮಟನ್ ಸಾರು ಆಗಿರ್ಬೋದು ಚಿಕನ್ ಸಾರು ಆಗಿರ್ಬೋದು ಇವೆಲ್ಲ ಅಷ್ಟು ರುಚಿ ರುಚಿಯಾಗಿ ನಮಗೆ ಉಣ ಬಡಸ್ತಾರೆ ಸೊ ಹೀಗೆ ಅಡಿಗೆಯನ್ನ ಹವ್ಯಾಸವಾಗಿ ಸ್ವೀಕರಿಸುವಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ತಾಯಿಯ ಅನೇಕ ರೀತಿಯಾದಂಥ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹಾಗೆ ನಮ್ಮ ಅಜ್ಜಿನು ಅಷ್ಟೆ ಅನೇಕ ರೀತಿಯಾದಂಥ ರುಚಿ ರುಚಿಕರವಾದ ತಿನಿಸುಗಳನ್ನ ಮಾಡ್ಕೊಡೋರು ನಮಗೆ ಚಕ್ಕುಲಿ ಆಮೇಲೆ ಬಜ್ಜಿ ಬೋಂಡ ಕರ್ಜಿಕಾಯಿ ಆಮೇಲೆ ಕಜ್ಜಾಯ ಮಾಡ್ಕೊಡೋರು ಅಷ್ಟು ಚೆನ್ನಾಗಿ ಮಾಡ್ಕೊಡೋರು ಆ ಸ್ವೀಟು ಇವತ್ತುಗು ನಮಗೆ ಮಾಡದಕ್ಕೆ ಬರಲ್ಲಾ ಆದರು ಅವ್ರ ಅಷ್ಟು ರುಚಿಯಾಗಿ ಮಾಡ್ಕೊಡ್ತಾ ಇದ್ದರು ಅಡುಗೇನ ಕಲ್ತಿದ್ದರು ಅವ್ರ ಅಡ್ಗೆನೆ ಹವ್ಯಾಸ ಅವ್ರ ಎಲ್ಲು ಹೋಗ್ತಿರ್ಲಿಲ್ಲ ಮನೆಯಲ್ಲಿ ಬೆಳಗ್ಗೆ ಎದೊಳದು ಮನೆ ಎಲ್ಲ ವಾಶ್ ಮಾಡ್ಕ ಬರದು ಅಡ್ಗೆಗ ಏನು ಬೇಕು ತಿಂಡಿ ತಿನಿಸುಗಳಿಗೆ ರೆಡಿ ಮಾಡ್ಕೊಳೋರು ಬೆಳ್ ಬೆಳಗ್ಗೆನೆ ಅಡ್ಗೆ ಮಾಡಿ ಬಿಡೋರು ತಿಂಡಿ ಮಾಡೋರು ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅದ್ರ ಜೊತೆಗೆ ಹಪ್ಳ ಉಪ್ಪಿನ್ಕಾಯಿ ಸಂಡಿಗೆ ಮಾಡೋರು ಹಪ್ಳಾ ಅಷ್ಟು ರುಚಿಯಾಗಿ ಇರದು ಅದನ್ನ ತಿನ್ನೋದಕ್ಕೆ ನಮಗೆ ಯಾ ಅಷ್ಟು ಬಾಯಲ್ಲೆ ನೀರು ಬರೋದು ಆ ರೀತಿಯಾಗಿ ಮಾಡ್ತಾ ಬಂದರು ನಮ್ಮ ಅಮ್ಮ ಚಿಕನ್ ರೋಸ್ಟ್ ಆಗಿರ್ಬೌದು ಕಬಾಬ್ ಆಗಿರ್ಬಹುದು ಅಥವಾ ಮಟನ್ನ ಬಿರ್ಯಾನಿ ಚಿಕನ್ ಬಿರ್ಯಾನಿ ಇವನ್ನೆಲ್ಲ ಮಾಡೋರು ಅಷ್ಟು ರುಚಿಯಾಗಿರದು ಸೊ ಹಾಗಾಗಿ ನಮಗೆ ತುಂಬ ತುಂಬ ಸವಿತಿದ್ವಿ ನಮ್ಮ ಅಮ್ಮ ಮಾಡಿರೋವಂಥ ಅಡ್ಗೆನ ಆ ಅಡ್ಗೆನ ನಾವು ಕಲಿಯಬೇಕು ನಾವು ಮಾಡಬೇಕು ನಾವು ಈಗ ತಕ್ಕ ಮಟ್ಟಿಗೆ ಕಲಿತಾ ಹೋಗ್ತಿದ್ದೀವಿ ನಮ್ಮ ಅಮ್ಮ ಹೇಗ ಮಾಡೋರು ಹಾಗೆ ನಾವುನು ಮಾಡ್ತಾ ಕಲ್ತ್ಕೊಂಡ್ವಿ ಸೊ ಹಾಗಾಗಿ ಅಡಿಗೇನ ಹವ್ಯಾಸವಾಗಿ ಸ್ವೀಕರಿಸುವಲ್ಲಿ ನಮ್ಮ ತಾಯಿ ಅತಿ ಆಗಿ ಪ್ರಾಮುಖ್ಯತೆಯನ್ನ ಕೊಟ್ಟಿದಾರೆ ಸೊ ಹಾಗಾಗಿ ಅವರ ನಾವು ಋಣನ ಎಂದು ಮರಿಯಾಗಲ್ಲ ಯಾರು ಋಣನಾರು ಬರಿ ಮರಿಬೋದು ಬತ್ ಹೆತ್ತ ತಾಯಿ ಋಣನ ನಾವು ಮರಿಯಕ್ಕಾಗಲ್ಲ ಹಾಗೆ ಅವಳು ಮಾಡಿ ಕೊಟ್ಟು ನಮಗೆ ಉಣ ಬಡಿಸಿದಂಥ ಆಹಾರನ ನಾವು ಮರಿಯಕ್ಕಾಗಲ್ಲ ಅಂತ ಅಡುಗೆ ಅಷ್ಟು ಅಚ್ಚುಕಟ್ಟಾಗಿ ರುಚಿ ರುಚಿಯಾಗಿ ನಮಗೆ ಸೇವನೆಯನ್ನ ಮಾಡಿದ್ದಾಳೆ ನಮ್ಮ ತಾಯಿ ಸೊ ಹಾಗಾಗಿ ಅವಳು ಅಡುಗೆಯನ್ನು ಹವ್ಯಾಸವಾಗಿ ಸ್ವೀಕರಿಸುವಲ್ಲಿ ನಮ್ಮ ಜೀವನದಲ್ಲಿ ನನ್ನ ತಾಯಿ ತುಂಬಾ ಹೇರಳವಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ್ದಾಳೆ ಸೊ ಹಾಗಾಗಿ ನಮ್ಮ ತಾಯಿಯ ಮುಂದೆ ಯಾರೋ ಅಡುಗೆ ತ್ಲಿ ಮೆಚ್ಸಕ್ಕೆ ಆಗದಿಲ್ಲ ಯಾಕಪ್ಪ ಅಂದರೆ ನನ್ನ ತಾಯಿ ಅಷ್ಟು ರುಚಿಕರವಾಗಿ ಸಮೃದ್ಧಿಯಾಗಿ ಓ ನನ್ನ ಬಾಯಿಗೆ ನಮ್ಮ ಬಾಯಿಗೆ ರುಚಿಯಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ನಮ್ಮ ಅತ್ತೆ ಮಾವ ಎಲ್ಲರು ಮೆಚ್ಚುವ ರೀತಿಯಲ್ಲಿ ನಮ್ಮ ತಾಯಿ ಅಡಿಗೆ ಮಾಡ್ತಾರೆ ಹಾಗೆ ಅವ್ರ ಹಾಗೆ ನಾನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಮ್ಮ ಕುಟುಂಬದಲ್ಲಿ ಎಲ್ಲರು ಕೂಡ ನಮ್ಮ ಅಮ್ಮನ ರೀತಿಯಾಗೆ ಅಡಿಗೆಯನ್ನ ಮಾಡ್ತಾರೆ ಸೊ ಈ ಹವ್ಯಾಸವಾಗಿ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ಯಾವುದೇ ರೀತಿ ಕ್ರಿಮಿ ಕೀಟಾಣುಗಳು ಬರೋದ ರೀತ್ರಿ ನೋಡ್ಕೊಂಡು ತಾ ಆಹಾರವನ್ನ ನಮ್ಮ ತಾಯಿ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ತುಂಬ ಮುಖ್ಯವಾಗಿ ಅಡಿಗೆ ಬೇಕೇ ಬೇಕು ಆಹಾರನ ನಾವು ಬೇಯಿಸಿ ತಿನ್ನೊದರಿಂದ ನಮಗೆ ಜೀರ್ಣ ಶಕ್ತಿನು ಕೂಡ ಹೆಚ್ಚುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆ ಉಪಸಂಹಾರ ಏನಪ್ಪ ಹೇಳ್ತಿನಿ ಅಂದರೆ ಅಡಿಗೆಯನ್ನು ಹವ್ಯಾಸವಾಗಿ ಸ್ವೀಕರಿಸುವಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ತಾಯಿ ಅನೇಕ ರೀತಿಯಾದಂಥ ಪಾತ್ರವನ್ನ ವಯಿಸಿದ್ದಾಳೆ ಹಾಗಾಗಿ ಅಡಿಗೆ ತಿಂಡಿ ವಿಚಾರದಲ್ಲಿ ಆಹಾರದಲ್ಲಿ ಅನೇಕ ಜನರಲ್ಲಿ ಕಾಳಜಿಯನ್ನ ಮೂಡಿಸಬೇಕು ಯಾಕಪ್ಪ ಅಂತಂದರೆ ಅಡಿಗೆಯನ್ನು ರುಚಿಯಾಗಿ ಸವಿಬೇಕು ಖುಷಿಯಿಂದ ತಿನ್ನಬೇಕು ಯಾವುದೇ ರೀತಿ ನಾವು ಮುಜುಗರದಿಂದ ತಿನ್ಬಾರದು ಹೆಮ್ಮೆ ಇಂದ ತಿನ್ನಬೇಕು ಅರಸನಾಗಿ ದುಡಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಗಾದೆನೆ ಇದೆ ಅಲ್ವ ಹಾಗಾಗಿ ಅಡಿಗೆ ಊಟನ ನಾವು ರುಚಿ ರುಚಿಯಾಗಿ ಸೇವನೆ ಮಾಡ್ಬೇಕು ಇದರಿಂದ ನಮ್ಮ ಆರೋಗ್ಯನು ಚೆನ್ನಾಗಿರತ್ತೆ ಆಹಾ ಆಹಾರ ನಮಗೆ ಇದೆ ರೀತಿ ಸಹಕಾರಿಯಾಗಿದೆ ಅಂತ ಹೇಳ್ತೀನಿ